ಅಡುಗೆ ಅಡುಗೆ ಅಂದರೆ ಒಂದು ಮಹಿಳೆಯರ ಒಂದು ಕೈ ಚಳಕ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ ಮಹಿಳೆಯರ ಅಂತ ಹೇಳೋಕ್ಕಾಗಲ್ಲ ಹಾಂ ಯಾಕೆಂದ್ರೆ ಎಲ್ಲಾ ಪುರುಷರು ಸಹ ಅತ್ಯಂತ ಸ್ವಾದಿಷ್ಟವಾಗಿ ರುಚಿಕರವಾಗಿ ಅಡುಗೆಯನ್ನು ಮಾಡಲು ಕಲಿತಿರ್ತಾರೆ ನಾನು ನನ್ನ ಹವ್ಯಾಸವನ್ನು ಹವ್ಯಾಸವಾಗಿ ಅಡುಗೆಯನ್ನು ಸ್ವೀಕರಿಸುವಲ್ಲಿ ನನ್ನ ತಾಯಿಯ ತುಂಬ ತಾಯಿಯ ಪಾತ್ರ ತುಂಬ ಇದೆ ಯಾಕೆಂತ್ಹೇಳಿದ್ರೇ ನನಗೆ ಅಡುಗೆಯನ್ನು ಕಲಿಸಿ ಕೊಟ್ಟಿದ್ದೇ ನನ್ನ ತಾಯಿ ಅವರಿಂದಾಗಿ ನಾನು ಎಲ್ಲ ರೀತಿಯ ಅಡುಗೆಗಳನ್ನೀಗ ಮಾಡಬಲ್ಲೆ ಚಹಾ ಆಗಲಿ ಚಹಾ ಆಗಲಿ ಬೆ ಉಪಹಾರ ಆಗಲಿ ಊಟ ಆಗಲಿ ಯಾವುದೇ ರೀತಿಯದ್ದು ಕೂಡ ಈಗ ನಾನು ಮಾಡಬಲ್ಲೆ ನಾನು ಚಿಕ್ಕ ಇರುವಾಗಿನಿಂದ ಕೂಡ ನನ್ನ ತಾಯಿಯನ್ನು ಫೋಲೋ ಮಾಡ್ತಾ ಬಂದಿದ್ದೇನೆ ಅಂದರೆ ಅವರು ಯಾವ ರೀತಿ ಅಡುಗೆ ಮಾಡ್ತಾರೆ ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ ಅದರಿಂದ ಅದರಿಂದ ಕಲಿತು ಕಲಿತು ಈಗ ನಾನು ಕೂಡ ಸಾಕಷ್ಟು ಸಾಕಷ್ಟು ಕಲ್ತಿದ್ದೀನಿ ಅವರಿಂದ ನನ್ನ ತಾಯಿ ತುಂಬ ಸ್ವಾದಿಷ್ಟವಾಗಿ ಅಡುಗೆಯನ್ನು ಮಾಡ್ತಾರೆ ಅದ್ರಿಂದಲೇ ನಾನು ಕೂಡ ಕಲ್ತಿದ್ದೀನಿ ಹಾಗೆ ಯಾವುದು ಈಗ ಸಸ್ಯ ಸಸ್ಯಹಾರಿ ಪಲ್ಯಗಳಾಗಲಿ ಅಥವಾ ಅಡುಗೆ ಆಗಲಿ ಅಡುಗೆ ಅಂದರೆ ಸಾಂಬಾರಾಗಲಿ ಪಲ್ಯ ಆಗಲಿ ಯಾವುದೇ ರೀತಿಯದ್ದು ಈಗ ತರಕಾರಿಯಾಗ್ಲಿ ಅಥವಾ ಕೋಳಿ ಅಂದರೆ ಮಾಂಸ ಮಾಂಸದಲ್ಲಿ ಕೋಳಿ ಮಾತ್ರ ನಾವು ತಿಂತೀವಿ ಕೋಳಿ ಮತ್ತು ಮೀನು ಮೊಟ್ಟೆ ಈ ಮೂರು ಮಾತ್ರ ನಾವು ಸೇವಿಸ್ತೀವಿ ಮಾಂಸದಲ್ಲಿ ಈ ಮೂರರ ಮೂರರ ಮೂರು ಬಗೆಯ ಪದಾರ್ಥಗಳನ್ನು ಕೂಡ ಮಾಡಬಲ್ಲೆ ಈಗ ನಾನು ಇವೆಲ್ಲ ಕೂಡ ನನ್ನ ತಾಯಿಯಿಂದ ಸಾಧ್ಯವಾದದ್ದು ಆಮೇಲೆ ಈ ನಾನ್ವೆಜ್ಜಲ್ಲಿ ಅಂದರೆ ಮಾಂಸ ಕೋಳಿ ಇಂಥದ್ದನ್ನೆಲ್ಲ ನಾನು ನನ್ನ ತಾಯಿ ಚಿಕ್ಕ ವಯಸ್ಸಿನಿಂದಲೂ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗನಿಂದಲೂ ನನ್ನ ನನ್ನ ಮುಂದೆಯೇ ಮಾಡ್ತಾರೆ ಅಂದರೆ ನಾನು ನೋಡಿ ಕಲಿಯಬೇಕು ಈ ಥರ ಈ ಥರದ ಒಂದು ತ ಕಾಳಜಿಯಿಂದ ನನ್ನ ನನ್ನ ಹತ್ತಿರ ನನ್ನನ್ನು ನನ್ನನ್ನು ಅವರತ್ರ ಇರಿಸ್ಕೊಂಡೆ ಮಾಡ್ತಾಯಿದ್ದರು ಈ ಎಲ್ಲಾ ಕಾರಣಗಳಿಂದಾಗಿ ನಾನು ಕೂಡ ಇವಾಗ ತುಂಬ ಚೆನ್ನಾಗೇ ಮಾಂಸ ಕೋಳಿ ಮೀನು ಇವೆಲ್ಲ ಕೂಡ ಮಾಡ್ತೀನಿ ಇದಕ್ಕೆಲ್ಲ ಕಾರಣ ನನ್ನ ತಾಯಿಯೇ ಅಂತ ಹೇಳ್ಬೋದು ತದ ನಂತರ ಬರ್ತಾರೆ ನನ್ನ ಚಿಕ್ಕಮ್ಮ ಅಂದರೆ ಅಪ್ಪನ ತಮ್ಮನ ಹೆಂಡತಿ ಇವರು ಇವರಿಂದಲೂ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅಂದರೆ ತುಂಬ ನಮ್ಮ ಕುಟುಂಬದ ಕುಟುಂಬದಲ್ಲಿ ಅತ್ಯಂತ ಸ್ವಾದಿಷ್ಟವಾಗಿ ಅಡುಗೆಯನ್ನು ಮಾಡುವಂಥವರು ನನ್ನ ಚಿಕ್ಕಮ್ಮ ಅವರ ಹೆಸರು ಶೋಭಾ ಅಂತ ಹೇಳಿ ಅವರು ನಾನು ಪ್ರತೀ ಸಲ ನಾನು ಅವರ ಮನೆಗೆ ಹೋದಾಗ ನನಗೋಸ್ಕರ ನನಗೋಸ್ಕರ ಅವರು ತರಕಾರಿಯಲ್ಲಾಗ್ಲಿ ಅಥವಾ ಮಾಂಸದಲ್ಲಾಗ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಪದಾರ್ಥಗಳು ಇವೆಲ್ಲ ಮಾಡ್ತಾಯಿದ್ದರು ಇದರಿಂದ ನನಗು ಒಂದು ಕಲಿಯಬೇಕು ನನಗು ಅಡಿಗೆ ಮಾಡಬೇಕು ಈ ಥರ ನನಗು ಈ ಥರ ಸ ರುಚಿ ರುಚಿಯಾಗಿ ಮಾಡಿ ಬಡಿಸ್ಬೇಕು ನನ್ನ ಕುಟುಂಬಕ್ಕೆ ಬಡಿಸ್ಬೇಕು ನನ್ನ ತಂದೆ ತಾಯಿಗಳಿಗೆ ಬಡಿಸ್ಬೇಕು ಈ ಥರ ಸ್ವಾದಿಷ್ಟವಾಗಿ ಮಾಡಿ ನನ್ನ ತಂದೆ ತಾಯಿಗಳಿಗೆ ನನ್ನ ಸ್ವಂತ ಅಣ್ಣನಿಗೆ ಬಡಿಸ್ಬೇಕು ಅವರೆಲ್ಲ ಖುಷಿಯಾಗಿರೋದನ್ನ ನೋಡಬೇಕು ಈ ಥರದ್ದೆಲ್ಲ ಒಂದು ನನ್ನ ತಲೆಯಲ್ಲಿ ಬರಕೆ ಸ್ಟಾರ್ಟಾಯಿತು ಅಷ್ಟು ಚೆನ್ನಾಗೇ ಅಡುಗೆ ಮಾಡ್ತಾರೆ ಅವರು ಅವ್ರಿಂದಲೂ ನಾನು ಕಲ್ತಿದ್ದೀನಿ ಮತ್ತು ನಾವು ಸಣ್ಣ ಮಕ್ಳಿರುವಾಗಿಂದಲು ಏನು ನಮ್ಮನ್ನು ಹೊರಗಡೆ ಹೊರಗಡೆ ಪ್ರಪಂಚಕ್ಕೆ ಕಳಿಸ್ಕೊಡೊವ್ರು ನಮ್ಮ ತಂದೆ ಆಗಲಿ ನನ್ನ ತಾಯಿಯಾಗಲಿ ಅಂದರೆ ಹೊರಗಡೆ ಪ್ರಪಂಚ ನೋಡ್ಕೊಂಡು ಬೆಳಿಲಿ ಮಕ್ಕಳು ಅನ್ನೋ ಒಂದು ಉದ್ದೇಶದಿಂದ ಇದು ಇದು ನನಗೆ ತುಂಬ ಸಹಾಯ ಆಗಿದ್ದು ಇವಾಗ ಎಲ್ಲರ ಸ ಬಾಲ್ಯದಲ್ಲೂ ಸಹ ನಾವು ಈಗ ಮಣ್ಣಲ್ಲಿ ಅಡಿಗೆ ಮಾಡ್ತೀವಿ ಚಿಕ್ಕ ಮಕ್ಕಳ ಈ ಇದರಲ್ಲಿ ಬಾಲ್ಯದಲ್ಲಿ ಮಣ್ಣಲ್ಲಿ ಅಡಿಗೆ ಮಾಡ್ತಾಯಿದ್ವಿ ಒಂದು ಪಾತ್ರೆ ತಗೊಂಡು ಮಣ್ಣಿಗೆ ಹಾಕಿ ಮಣ್ಣು ತಗೊಂಡು ಆಮೇಲೆ ಹುಲ್ಲು ಆ ಥರದ್ದನ್ನೆಲ್ಲ ಸಂಗ್ರಹಿಸಿಕೊಂಡು ಅಡಿಗೆ ಮಾಡ್ತಾಯಿದ್ವಿ ಅದೇ ನಮಗೊಂದು ದೊಡ್ಡ ರುಚಿಕರವಾದ ಅಡುಗೆ ಆಗಿ ಆಗಿಬಿಟ್ತಿತ್ತು ನಮ್ಮ ಬಾಲ್ಯದಲ್ಲಿ ಇಂಥಹದ್ದೆಲ್ಲ ಒಂದು ನನಗೆ ಅಡುಗೆ ಮಾಡಬೇಕು ನಿಜ ಜೀವನದಲ್ಲೂ ಅಡುಗೆ ಮಾಡಬೇಕು ಅಕ್ಕಿ ಉಪಯೋಗಿಸ್ಬೇಕು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಸಾಂಬಾರ್ ಮಾಡಬೇಕು ಪಲ್ಯ ಮಾಡಬೇಕು ಇಂಥದ್ದೆಲ್ಲ ಒಂದು ನನ್ನ ಮನಸ್ಸಲ್ಲಿ ಕೂಡ ಬೆಳೆದಿದ್ದು ಈ ಒಂದು ಹಂತದಲ್ಲೆ ಅಂದರೆ ನಾನು ಯಾವಾಗ ಮಣ್ಣಿನಿಂದ ಮಾಡಿ ಅಡಿಗೆ ಮಾಡಕೆ ಕಲಿತೆ ಆ ಸಂದರ್ಭದಲ್ಲಿ ಇದೆಲ್ಲ ನನಗೆ ನನ್ನ ತಲೆಗೆ ಬಂದಿದ್ದು ಆ ಆ ಆವತ್ತಿಂದಲು ನಾನು ಒಂದು ಅಡಿಗೆ ಕಲಿಯಬೇಕು ಅಡಿಗೆಯಲ್ಲಿ ಅಂದರೆ ಏನಾಗಬೇಕು ಒಳ್ಳೆಯ ಶೆಫ್ ಆಗಬೇಕು ಅನ್ನೋದು ನನ್ನ ತಲೇಲಿತ್ತು ಆದ್ರೆ ಈಗ ಶಫ್ ಅನ್ನುವಂತದ್ದು ಈಗ ತಲೆಯಿಂದ ಹೋಗಿ ವಿದ್ಯಾಭಾಸದ ಕಡೆಗೆ ಹೆಚ್ಚಿನ ಗಮನ ಹೋಗ್ತಾಯಿದೆ ಹಾಗಾಗಿ ಇದೆಲ್ಲ ನನ್ನ ತಾಯಿಯಾಗಲಿ ನನ್ನ ಚಿಕ್ಕಮ್ಮ ಆಗಲಿ ಅಥವಾ ಹೇಳಿದಾಗೆ ಹಾಗೆ ಈ ನನ್ನ ಬಾಲ್ಯದ ಒಂದು ಸವಿ ನೆನಪುಗಳು ಇಂಥವೆಲ್ಲ ನನಗೆ ಒಂದು ಅಡುಗೆಯನ್ನು ನನ್ನ ಹವ್ಯಾಸವನ್ನಾಗಿ ಮಾಡಲು ಕಾರಣ ಆಯಿತು ನನ್ನ ತಾಯಿ ತುಂಬ ಚೆನ್ನಾಗಿ ಅಡಿಗೆ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟು ಈಗ ನಾವೊಂದು ಊಟಕ್ಕೆ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ನಾವು ಮನೆಯನ್ನು ಬಿಟ್ಟು ಹೊರಗಿದ್ದರೆ ಈ ಈಗ ಹಾಸ್ಟೆಲಲ್ಲಿ ಆಗಲಿ ಅಂದರೆ ಹಾಸ್ಟೆಲ್ ಅಂದರೆ ವಿದ್ಯಾರ್ಥಿ ನಿಲಯ ಈ ಥರದ್ದರಲ್ಲೆಲ್ಲ ಇರುವಾಗ ಮನೆ ಊಟನ ತುಂಬ ಮಿಸ್ ಮಾಡ್ಕೋತಿವಿ ಹೌದು ಆಗ ನಮ್ಮ ತಾಯಿ ಕೈ ರುಚಿ ನೆನಪಾಗತ್ತೆ ನಮ್ಮ ತಾಯಿ ಕೈ ರುಚಿ ನೆನಪಾಗತ್ತೆ ಅಂಥ ಸಂದರ್ಭದಲ್ಲಿ ಏನನಿಸುತ್ತೆ ಅಂದರೆ ಅಂದರೆ ಈಗ ವಿದ್ಯಾರ್ಥಿ ನಿಲಯದಲ್ಲೂ ಅಡುಗೆ ಮಾಡ್ತಾರೆ ಅಂದರೆ ಮಾಡಿದ್ದನ್ನೇ ಮಾಡೋದು ಮಾಡಿದ್ದನ್ನೇ ಮಾಡೋದು ಈ ಥರ ಎಲ್ಲ ಮಾಡುವಾಗ ನಮಗೆ ಅದು ತಿಂದು ತಿಂದು ಬೋರಾಗಿಬಿಡತ್ತೆ ಹೊಸದು ಬೇಕು ಹೊಸದು ಬೇಕು ಅನಿಸುತ್ತೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಚೆನ್ನಾಗಿ ಮಾಡಲ್ಲ ಹೇಳ್ತಾಯಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಹೊರಗಡೆ ಹೋಟಲಲ್ಲಿ ಸಿಗೋ ಥರವೇ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಆದರೆ ವೀಕ್ಲಿ ಅಂದರೆ ವಾರ ವಾರ ಮತ್ತೆ ಅದನ್ನು ರಿಪೀಟ್ ಆಗೋದ್ರಿಂದ ನಮಗೆ ಅದು ವರ್ಷಾನುಗಟ್ಲೆ ಹಾಸ್ಟೆಲಲ್ಲಿ ಇರೋದರಿಂದ ಅದು ಬೋರಾಗಿಬಿಡತ್ತೆ ಆ ಸಮಯ್ದಲ್ಲಿ ಏನು ಅನ್ಸುತ್ತೆ ಅಂದರೆ ಛೇ ನಾವೇ ಒಂದು ಮಾಡ್ಕೊಂಡು ತಿನ್ಬೋದಿತ್ತು ಒಂದು ರೂಮಲ್ಲಿ ಇರ್ಬೋದಿತ್ತು ಬಗೆ ಬಗೆಯ ನಮಿಗೆ ಬೇಕಾದ ಹಾಗೆ ಮಾಡ್ಕೊಂಡು ತಿನ್ಬೋದಿತ್ತು ಈ ಥರ ಥಾಟ್ಸ್ ಎಲ್ಲ ಬರತ್ತೆ ಹಾಂ ಈ ಥರ ತಾಟ್ಸ್ ಎಲ್ಲ ಬರುವಾಗ ನಮಗೆ ಅಡುಗೆ ಕಲಿಯಬೇಕಿತ್ತು ಅಂತ ಒಂದು ತಲೆಯಲ್ಲಿ ಬರುತ್ತೆ ಹಾಗಾಗಿ ಈ ಥರದ್ದರಲೆಲ್ಲ ನಾನು ಹೀಗೆಲ್ಲ ನನಗೊಂದು ಅಡುಗೆ ಕಲಿಯಬೇಕು ಅದು ನಮ್ಮದು ತ ಕುಟುಂಬದವರಿಂದಲೇ ಆಗಲಿ ತಾಯಿಯಿಂದಲೇ ಆಗಿ ಬರಬೇಕಂತಿಲ್ಲ ನಮ್ಮ ಮನಸ್ಸಿಂದಲು ಒಂದು ಬರಬಹುದು ಆದರೆ ನನಗೆ ನನ್ನ ತಾಯಿ ನನ್ನ ಚಿಕ್ಕಮ್ಮ ಹಾಗೇ ನನ್ನ ಬಾಲ್ಯ ಈ ಥರದ್ದೆಲ್ಲ ನನಗೆ ಅಡುಗೆಯನ್ನು ನನ್ನ ಹವ್ಯಾಸವನ್ನಾಗಿ ಆರಿಸಿಕೊಳ್ಲಿಕ್ಕೆ ತುಂಬ ಸಹಾಯ ಮಾಡಿದೆ ಅಷ್ಟೇ